ನಮ್ಮೂರು ನಮಗೆ ಹಿತ ನಮ್ಮೂರು ಚೆಂದವೋ ಚೆಂದ ಹೌದು ನಾವು ಹುಟ್ಟಿ ಬೆಳೆದ ಊರು ಪರಿಸರ ನಮಗೆ ದೊಡ್ಡವರಾಗಿ ಹಿರಿಯರಾದರೂ ಅದು ನೆನಪಿಂದ ಮಾಸುವುದಿಲ್ಲ ಎಂಬುವುದು ಸರ್ವ ಸತ್ಯ ಎಲ್ಲರಿಗೂ ಅನುಭವವಾಗುತ್ತದೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ವಿದ್ಯಾಭ್ಯಾಸ ಮಾಡಿದವನು ಉದ್ಯೋಗ ಅರಸಿಯೋ ಅಥವಾ ಶಿಕ್ಷಣಕ್ಕಾಗಿಯೋ ಹೊರ ರಾಜ್ಯ ಮತ್ತು ಹೊರ ದೇಶಗಳಿಗೆ ಹೋದಾಗ ಊರಿನ ನೆನಪು ಸದಾ ಕಾಡುತ್ತಲೇ ಇರುತ್ತದೆ ಅಲ್ಲಿನ ಗಿಡ ಮರ ಕೆರೆ ಬಾವಿ ಪಕ್ಷಿ ಪ್ರಾಣಿ ಗೆಳೆಯರ ಬಳಗ ತಿಂದಿದ್ದು ಆಡಿದ್ದು ಹೋಗಿದ್ದು ಬೈಸಿಕೊಂಡಿದ್ದು ಬಿದ್ದಿದ್ದು ಶಾಲೆಯಿಂದ ಶಾಲೆಗೆ ಕಾಲೇಜಿಗೆ ಹೋಗಿದ್ದು ಅಲ್ಲಿನ ಮಾಸ್ಟರಿಂದ ಬೈಸಿಕೊಂಡಿದ್ದು ಅಲ್ಲಿನ ಗೆಳೆಯ ಗೆಳತಿಯರೊಂದಿಗೆ ಕಾಲ ಕಳೆದಿದ್ದು ಹುಡುಗಿಯರನ್ನು ಚುಡಾಯಿಸಿದ್ದು ಬೈಸಿಕೊಂಡಿದ್ದು ಗೆಳೆತನ ಮಾಡಿದ್ದು ಐಸ್ಕ್ರೀಮ್ ತಿಂದಿದ್ದು ಎಳನೀರು ಕದ್ದಿದ್ದು ಕೋಳಿ ಕದ್ದಿದ್ದು ಪ್ರತಿ ಒಂದು ನೆನಪಿಗೆ ಬಂದೇ ಬರುತ್ತದೆ ಒಂದು ರೀತೀಲ್ಲಿ ಹೇಳುವುದಾದರೆ ನಾವು ಹೊರ ರಾಜ್ಯಕ್ಕೆ ಪ್ರವಾಸಕ್ಕೆ ಅಥವಾ ಉದ್ಯೋಗಕ್ಕೆ ಹೋದಾಗ ನಮ್ಮ ರಾಜ್ಯ ನಮ್ಮ ರಾಜ್ಯದ ಆರ್ ಟಿ ಓ ವಾಹನ ಸಂಖ್ಯೆಯನ್ನು ಕಂಡಾಗ ಇದು ನಮ್ಮ ರಾಜ್ಯದ್ದು ಎಂಬುದು ಖುಷಿಯಾಗುತ್ತದೆ ಉದಾಹರಣೆಗೆ ಕೆ ಎ ಝೀರೋ ಸೆವೆನ್ ಇದು ಕೋಲಾರ ಜಿಲ್ಲೆಗೆ ಇದು ಸಂಬಂಧ ಸಂಬಂಧಪಟ್ಟಿದ್ದು ಹಾಗೇ ಕೆ ಎ ಎನ್ನುವುದು ಕನ್ನಡಾಗೆ ಅಂದರೆ ಕರ್ನಾಟಕದ ವಾಹನಗಳ ಮೇಲೆ ನೊಂದಣಿಯಾಗಿರುತ್ತದೆ ಹೊರ ರಾಜ್ಯಗಳಲ್ಲಿ ಇದ್ದಾಗ ಇದು ನಮ್ಮ ಎದುರು ಯಾವುದಾದರೂ ಕೆ ಎ ಅನ್ನುವ ವಾಹನ ಇಲ್ಲ ಕೆ ಎ ಝೀರೋ ಸೆವೆನ್ ನೊಂದಣಿಯ ವಾಹನಗ್ಳು ಹಾದು ಹೋದಾಗ ನಮಗೆ ಖುಷಿಯಾಗುತ್ತದೆ ಅಕಸ್ಮಾತ್ ಆ ವಾಹನಗಳಿದ್ದು ಕಂಡಾಗ ನೀವು ಕರ್ನಾಟಕದವರಾ ನೀವು ಕೋಲಾರದವರಾ ನೀವು ಬೆಂಗಳೂರಿನವರಾ ಎಂದು ಕೇಳಲು ಆರಂಭ ಮಾತಾಡಿ ಮಾತುಕತೆಗೆ ಅವರೊಂದಿಗೆ ಇಳಿಯುತ್ತೇವೆ ಈ ಮೂಲಕ ಅವರ ಉಭಯ ಕುಶಲೋಪರಿ ಮಾತನಾಡುತ್ತೇವೆ ಹೌದು ಮೊನ್ನೆ ಈ ರೀತಿ ಆಯ್ ಈ ರೀತಿ ಆಗಿತ್ತಲ್ಲ ಏನಾಯಿತು ಎಂದು ಕೇಳಿಕೊಳ್ಳುತ್ತೇವೆ ಅಲ್ಲಿನ ರಾಜಕಾರಣಿಗಳು ಅಲ್ಲಿನ ಖ್ಯಾತನಾಮರು ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಸಿನಿಮಾ ನಟರು ಕ್ರಿಕೆಟ್ ಮತ್ತು ಸ್ಪೋರ್ಟ್ಸ್ ಅವ್ರ ಬಗ್ಗೆ ನಾವು ಕೇಳಿ ತಿಳಿದುಕೊಳ್ಳುತ್ತೇವೆ ಹಾಗೇ ನಮ್ಮ ರಾಜ್ಯದ ಹೊರ ಜಿಲ್ಲೆಗೆ ಹೋದಾಗ ನಮ್ಮ ಕೆ ಎ ಝೀರೋ ಸೆವೆನ್ ನೊಂದಣಿಯ ವಾಹನ ಕಂಡಾಗ ಖುಷಿಯಾಗುತ್ತದೆ ಅವ್ರನ್ನ ಮಾತಾಡಿಸುತ್ತೇವೆ ಹೊರ ರಾಜ್ಯ ಹೊರ ಜಿಲ್ಲೆ ಹೊರ ದೇಶಕ್ಕೆ ಹೊರಟ ಸಂದರ್ಭದಲ್ಲಿ ಯಾರಾದರೂ ಕನ್ನಡದವರು ಮಾತನಾಡಿರುವುದು ಕೇಳಿಕೊಂಡಾಗ ತಕ್ಷಣವೇ ನಾವು ನಿಂತು ಬಿಡುತ್ತೇವೆ ಅವರು ಅದನ್ನು ಕಂಡು ಒಂದು ಮುಗುಳುನಗೆ ನಕ್ಕು ಪರಿಚಯಿಸಿಕೊಳ್ಳುತ್ತೇವೆ ಓಹ್ ನೀವು ಕರ್ನಾಟಕದವರಾ ಕನ್ನಡದವರಾ ಎಂದು ಕೇಳಲು ಇಷ್ಟಪಡುತ್ತೇವೆ ಹಾಗೇ ನಾವು ಹೊರ ರಾಜ್ಯ ಹೊರ ದೇಶಕ್ಕೆ ಹೋಗಿದ್ದಾಗ ಅಲ್ಲಿ ಏನಾದರೂ ಸಣ್ಣ ಸ್ ಪುಟ್ಟ ತೊಂದರೆಯಾಗಿ ನಾವು ಸಂಕಷ್ಟಕ್ಕೆ ಈಡಾದಾಗ ಆಗ ನಮಗೆ ನೆನಪಾಗೋದು ನಮ್ಮೂರು ನಮ್ಮಮ್ಮ ನಮ್ಮ ತಂದೆ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಇದ್ದರೆ ನಮ್ಮನ್ನು ಆರೈಕೆ ಮಾಡಿಕೊಳ್ಳುತ್ತಿದ್ದರು ನೋಡಿಕೊಳ್ಳುತ್ತಿದ್ದರು ಎಂಬುದು ನಮಗೆ ನೆನಪಿಗೆ ಬರುತ್ತದೆ ಹಾಗೇ ನಾವು ಹೊರಗಡೆ ಇದ್ದಾಗ ಅಲ್ಲಿನ ಮಕ್ಕಳ ಆಟವನ್ನು ನೋಡಿದಾಗ ನಮಗೂ ತಕ್ಷಣ ನಾವು ಚಿಕ್ಕಂದಿನಲ್ಲಿ ಆಟ ಆಡಿದ ನೆನಪುಗಳು ಕಾಲ ಕಳೆದ ಸಮಯಗಳು ನೆನಪಿಗೆ ಬರುತ್ತವೆ ಈ ರೀತಿಯಾಗಿ ನಮ್ಮ ಊರಿಗೆ ಯಾವಾಗ ಹೋಗೋಣ ಅದನ್ನು ಮತ್ತೆ ಯಾವಾಗ ನೋಡೋಣ ಎಂಬ ಅನುಭವವೂ ಇದೆ ಹೀಗೆ ನಾವು ಹೊರಗಡೆ ಹೋಗಿ ಮೂಲ ನೆಲೆಗೆ ಬಂದಾಗ ಹಳೆಯ ಗೆಳೆಯರೆಲ್ಲ ಕೂಡಿಕೊಂಡು ತಿಂದಿದ್ದು ತಿಂದಿದ್ದು ಓಡಾಡಿದ್ದೆಲ್ಲ ನೆನಪಾಗಿ ಮತ್ತು ಗುಂಪು ಕಟ್ಟಿಕೊಂಡು ಪೋಷಕರಿಗೆ ಯಾರಿಗೂ ಹೇಳದಂತೆ ಆ ಕೆರೆಯ ಮೇಲಿದ್ದ ಜಾಗಕ್ಕೆ ಹೋಗಿದ್ದು ಗುಡ್ಡದ ಮೇಲೆ ಕೂತು ತಿಂದಿದ್ದು ಕುಡಿದಿದ್ದು ಮತ್ತು ಬೇರೆಯವರ ತೋಟದಲ್ಲಿ ಹಣ್ಣು ಕಾಯಿ ಎಳನೀರು ಕದ್ದಿದ್ದು ಮತ್ತು ಬೇರೆ ಕಡೆ ಕೋಳಿಗಳನ್ನು ಮತ್ತು ತಿಂದಿದ್ದು ಇವೆಲ್ಲ ನೆನಪಾಗಿ ಸಣ್ಣಪುಟ್ಟ ಕೆಲಸ ಮತ್ತು ಆವಾಗ ಕೈಚಳಕ ಮಾಡಿ ಮಾಡಿದ್ದ ನೆನಪುಗಳು ಈಗಲೂ ಕಾಡುತ್ತಿವೆ ನಮ್ಮನ್ನು ಜೊತೆಗೆ ಚಿಕ್ಕಂದಿಲೇ ಆಡಿದ ಬುಗುರಿ ಆಟ ಗೋಳಿಗಾಟ ಜಿಲ್ಲಂಡಿ ಆಮೇಲೆ ಕಬ್ಬಡ್ಡಿ ಈ ರೀತಿ ಅನೇಕ ಆಟಗಳು ನಮಗೆ ನೆನಪಾಗುತ್ತವೆ ಹಾಗಿದ್ದ ಗೆಳೆಯರ ನಡುವೆ ಓಡಾಡಿದ್ದು ಬ ಚಪ್ಪಲೀಲ್ದಿದ್ದ ಬರಿಗಾಲಲ್ಲಿ ಓಡಿದ್ದು ತೂತಾಗಿದ್ದ ಚಡ್ಡಿಗಳನ್ನು ಹಾಕಿದ್ದು ತಲೆ ತುಂಬ ಎಣ್ಣೆಯಿಟ್ಟ್ಕೊಂಡು ಹಬ್ಬ ಆಚರಿಸಿದ್ದು ಹಬ್ಬದ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ದು ಮತ್ತು ದೇವರ ಉತ್ಸವ ಕಾರ್ಯಕ್ರಮಗಳಲ್ಲಿ ನಾವು ಸಂಭ್ರಮದಿಂದ ದೇವರನ್ನು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಓಡಾಡಿದ್ದು ಹಾಗೂ ದೇವರ ಪಲ್ಲಕ್ಕಿ ಸಂದರ್ಭದಲ್ಲಿ ಹಲಗೆಗಳಿಗೆ ಕುಣಿದು ಕುಪ್ಪಳಿಸಿದ್ದು ಕದ್ದು ಬೀಡಿ ಸೇದಿದ್ದು ಈ ರೀತಿ ಎಲ್ಲ ನೆನಪುಗಳಿಗೆ ಬಂದು ನಮ್ಮನ್ನು ಸದಾ ಕಾಡಿಸುತ್ತಲೇ ಇರುತ್ತವೆ ನಾವು ದೊಡ್ಡವರಾದಾಗ ಹೊಸ ಹೊಸ ವಿಚಾರ ಹೊಸ ಅನುಭವಗಳನ್ನು ಮರೆತರೂ ನಮಗೆ ಹದಿನೈದು ಹದಿನೆಂಟು ವರ್ಷ ಒಳಗಿನ ನೆನಪುಗಳನ್ನು ನಾವು ಮರೆಯುವುದೇ ಇಲ್ಲ ಹಾಗೇ ಊರ ಮೇಷ್ಟರ ಕೈಯಲ್ಲಿ ಏಟು ತಿಂದಿದ್ದು ಕಿವಿ ಹಿಂಡಿಸಿಕೊಂಡಿದ್ದು ಬೈಸಿಕೊಂಡಿದ್ದು ಬಸ್ಕಿ ಹೊಡಿಸಿದ್ದಂತೂ ಈಗಲೂ ಸಹ ನನ್ನ ನೆನಪನ್ನು ಕಾಡುತ್ತಲೇ ಇದೆ ಅದಕ್ಕಾಗಿ ತಾನು ಹೊರಗೆ ಹೋದರೂ ನನ್ನ ಮೂಲ ಊರು ಮೂಲ ನೆಲೆ ನನ್ನ ನೆನಪನ್ನು ಬಿಟ್ಟು ಹೋಗೋದಿಲ್ಲ ಸದಾ ಹಚ್ಚ ಹಸರಾಗಿಯೇ ಇರುತ್ತದೆ